ಅಲೋ ಅಲೋ ಮೇಡಮ್ ನಮಸ್ತೇ ಟ್ರಾವಲ್ ಏಜೆನ್ಸ್ ಅಲ್ಲವಾ ಇದು ಹಾಂ ಸರಿ ಮೇಡಮ್ ನಮಗೆ ಒಂದು ಫೈವ್ ಡೇಸಿಗೆ ವೈಕಲ್ ಬೇಕಾಗಿತ್ತು ಮೀನ್ಸ್ ವಿದ್ ಡ್ರೈವರು ಅಂತಂದರೆ ಫೈವ್ ಡೇಸ್ ನಮ್ಮ ಟ್ರಿಪ್ ಇತ್ತು ಅಂದರೆ ಈ ಸಿಕ್ಸ್ ಮೆಂಬರ್ಸ್ ಇದ್ದೀವಿ ಮ್ಯಾಮ್ ಸೊ ಅದೇ ಫೈವ್ ಡೇಸಿಗೆ ಅಂದರೆ ಟ್ವೆಂಟಿ ಸಿಕ್ಸ್ತಿಂದ ಫೈವ್ ಡೇಸ್ ಆಗುತ್ತೆ ಮೇಡಮ್ ಉತ್ರ ಕನ್ನಡ ಡಿಸ್ಟಿಕ್ಟ್ವೈಸ್ ಅಂದರೆ ಉತ್ರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಮಂಗ್ಳೂರು ಆ ಥರ ಧರ್ಮಸ್ಥಳ ಆಮೇಲೆ ಈ ಕಡೆ ಉತ್ರ ಕನ್ನಡ ಬಂದರೆ ಇಲ್ಲಿ ಮೀನ್ಸ್ ಗೋಕರ್ಣ ಈ ಥರ ಮುರುಡೇಶ್ವರ ಇಲ್ಲಿ ಎಲ್ಲ ಒಂದು ರೌಂಡ್ ಆಗುತ್ತೆ ಮೇಡಮ್ ಹಾಂ ಫೈವ್ ಡೇಸ್ ಟ್ರಿಪ್ ಆಗುತ್ತೆ ಮೇಡಮ್ ಹಾಂ ಸಿಕ್ಸ್ ಮೆಂಬರ್ಸ್ ಇದ್ದೀವಿ

ಟ್ವೆಂಟಿ ತೌಸಂಡಾ ಮೇಡಮ್ ರೇಟಲ್ಲಿ ರೇಟಲ್ಲಿ ಏನೂ ಕನ್ಸೇಷನ್ ಇಲ್ಲವಾ ಮೇಡಮ್ ರೇಟ್ ಎಲ್ಲ ಕಮ್ಮಿ ಮಾಡೋಕ್ಕಾಗಲ್ವ

ಓಕೆ ಮೇಡಮ್ ಹಾಂ ಹಾಂ ಹಾಂ ಅದು ಇಪ್ಪತ್ತೆಂಟನೇ ತಾರೀಕಿನ ದಿನ ಬೆಳಗ್ಗೆ ಐದು ಗಂಟೆಗೆ ಹೊರಡ್ತಾ ಇದೀವಿ ಮೇಡಮ್ ಬೆಳಗ್ಗೆ ಬೆಳಗ್ಗೆಯೇ ಸ್ಟಾರ್ಟ್ ಮಾಡ್ತ ಇದ್ದೀವಿ ಫಸ್ಟ್ ಇಲ್ಲಿ ಹಾಂ ಫಸ್ಟ್ ಇಲ್ಲಿ ಗೋಕರ್ಣದ ಅಂದರೆ ಮಹಾಬಲೇಶ್ವರ ಟೆಂಪಲ್ಲಿಗೆ ಹೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತ ಇದೀವಿ ಮೇಡಮ್

ಸರಿ ಮೇಡಮ್ ತ್ಯಾಂಕ್ ತ್ಯಾಂಕ್ ಯು ಮೇಡಮ್